ನಮಗೆ ಜೀವನದಲ್ಲಿ ಸಹಾಯ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಾಗ ನಮ್ಮ ಕೈಗೆ ಬೇಗ ಸಿಗೋದು ಈ ಭಿಕ್ಷುಕರೇ ಏಕಂದ್ರೆ ಒಂದು ರೂಪಾಯೋ ಹತ್ತು ರೂಪಾಯೋ ಅಥವಾ ನೂರು ರೂಪಾಯೋ ಕೊಟ್ಟು ಕೈ ತೊಳ್ಕೊಳಕ್ಕೆ ಆಗೋದು ಭಿಕ್ಷುಕ್ರು ಸಿಕ್ಕಿದಾಗ್ಲೆ ಸಹಾಯ ಮಾಡೋ ಮನಸ್ಸಿದ್ರೂ ನಮ್ಗೆ ಸಂಕುಚಿತ ಮನಸ್ಸು ತುಂಬ ದೊಡ್ಡ ದೊಡ್ಡ ಸಹಾಯಗಳು ಮಾಡೋಕ್ಕೂ ಕೆಲವು ಸಾರಿ ಹಿಂದೆ ನೋಡೋಂಥ ಪರ್ಸ್ಥಿತಿಗಳು ಇರ್ತವೆ ಹಾಗಿರೋವಾಗ ಕೆಲವು ಸರ್ತಿ ಭಿಕ್ಷೆ ಬೇಡಕ್ಕೆ ಬಂದವನ ಜೀವನದಲ್ಲಿ ಅಥವಾ ಭಿಕ್ಷೆ ಬೇಡಕ್ಕೆ ಬಂದವನು ನಮ್ಮ ಜೀವನಕ್ಕೆ ಏನಾದ್ರೂ ಒಂದು ಸಾರಿ ಪಾಠ ಕಲಿಸೋ ಥರ ಪಾಠ ಕಲ್ಸಿ ಹೋಗ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಕೆಲವು ವರ್ಷಗಳ ಹಿಂದೆ ನಾನು ನನ್ನ ಸ್ನೇಹಿತ ಹೀಗೇ ಒಂದು ಜಾಗ್ದಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿ ದಿಢೀರಂತ ಹಿಂದೆಯಿಂದ ಬಂದು ನನಗೆ ನಮಗೆ ತಿಳಿದ ಭಾಷೆ ಅದು ಹಿಂದಿ ಕೂಡ ಅಲ್ಲ ಅದು ಮೇಬಿ ಕೆಲವರ ಮುಂದೆ ಮುಂದೆ ನಡೆದಿದ್ದು ಮಾತಾಡಿದ್ದು ಕೇಳಿ ಕೆಲವು ಹಿಂದಿ ಪದಗಳು ಮಾತ್ರ ನಮಗೆ ಅರ್ಥ ಆಗ್ತಿದ್ವು ನಾವು ಮಾತಾಡೋ ಕೆಲವು ಹಿಂದಿ ಪದಗಳು ಅವ್ನಿಗ್ ಅರ್ಥ ಆಗ್ತಿದ್ದವು ಅವನಿಗೆ ಮುಂದುಗಡೆ ಬಲಗೈ ಮುಂದೆ ಕೈಯಲ್ಲಿ ತೋಳ್ವರೆಗೂ ಕೈಯೇ ಇರಲಿಲ್ಲ ಅಂದರೆ ಕಟ್ಟಾಗಿತ್ತು ಆದರೆ ವ್ರಿಸ್ಟ್ವರ್ಗೂ ಮೂಳೆ ಇತ್ತು ನೋಡಿದ ತಕ್ಷ್ಣ ನಮಗೆ ಒಂಥರ ಹಾರರ್ ಫೀಲ್ ಬಂತು ಅದನ್ನು ನೋಡಿದ ತಕ್ಷಣ ಸಡನ್ನಾಗಿ ನಾವು ಭಯ ಬಿದ್ವಿ ಅದ್ರ ವಾಸನೆ ಕೂಡ ಇತ್ತು ಅದು ತುಂಬ ಕೊಳೆತು ಏನೋ ಆಗಿದೆ ತುಂಬ ದೊಡ್ದಾಗಿ ಏನೋ ಆಗಿದೆ ಅಂತ ಆದರೆ ನನ್ನ ಜೊತೆಲಿದ್ದಿದ್ದ ಗೆಳೆಯನಿಗೂ ನನಗೂ ಮ್ ತುಂಬ ಮನಕಲಕುವಂಥ ಒಂದು ಸಂಗತಿ ಆಯಿತು ನಾನು ಏನು ಮಾಡಿದೆ ಒಂದು ನೂರು ರೂಪಾಯಿ ಕೊಡೋಣ ಅಂತ ಅಂದೆ ಆಗ ಅವ್ನು ಇದ್ದುಕೊಂಡು ನನ್ನ ಸೇಹಿತ ಇದ್ದುಕೊಂಡು ಅಲ್ಲ ಅದು ಬರೇ ನೂರು ರೂಪಾಯಿ ಕೊಟ್ಟರೆ ಏನಾಗುತ್ತೆ ಹಾಸ್ಪೆಟ್ಲ್ಗೆ ಕರ್ಕೊಂಡೋಗೋಣ ಅಂತ ನನಗೆ ಹೇಳ್ದ ನಾನು ಅಂದೆ ಸರಿ ಆಯಿತು ಹೋಗೋಣ ಅಂತಂದೆ ಹೋದ ಮೇಲೆ ಅಲ್ಲಿ ಹೋಗ್ಲ್ ಹೋದಾಗ್ಲೆನೇ ಅಲ್ಲಿ ಮ ಇಡೀ ಆವರ್ಣವೇ ತುಂಬ ಏನಾಯಿತು ನಾವು ಗಾಡಿ ಮೇಲೆ ಕೂರ್ಸ್ಕೊಂಡು ಹೋದ್ವಿ ಹೋಗ್ ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಒಂಥರ ಫಸ್ಟ್ ಏಡೆಲ್ಲ ಮಾಡೋ ಜಾಗದಲ್ಲೆಲ್ಲ ಕರ್ಕೊಂಡೋಗಿ ಬಿಟ್ಟರೆ ಏನಾಯಿತು ಅವ್ರು ಟರ್ಪೆಂಟೋಯ್ಲು ಅದು ಇದೆಲ್ಲ ಹಾಕಿ ಮಾಡೋ ಅಷ್ಟೊತ್ತಿಗೆ ಆ ಕೊಳೆತ ವಾಸನೆ ಇಡೀ ಹಾಸ್ಪೆಟ್ಲ್ ಆವರಣನೇ ತುಂಬಿಕೊಂಡು ತುಂಬ ಅಸಹ್ಯಕರವಾದ ಒಂದು ವಿಷಯ ಆಗೋಯಿತು ನಮ್ಮನ್ನು ಬೈದರು ಯಾರು ಇವರು ಯಾರನ್ನೆಲ್ಲ ಕರ್ಕೊಂಡ್ಬರ್ತೀರ ಯಾರು ಯಾರೋ ಕರ್ಕೊಬರ್ತಾ ಇಡೀ ಆಸ್ಪೆಟ್ರ್ ಸಿಬ್ಬಂದಿ ಆಸ್ಪತ್ರೆ ನಿರ್ದೇಶಕಿ ಅವರೂ ಕೂಡ ಬೈದರು ನಮ್ಮನ್ನು ಆದ್ರೆ ನನ್ನ ಜೊತೆಯಲ್ಲಿದ್ದ ಫ್ರೆಂಡು ಇವಾಗ ಏನು ನೆಕ್ಸ್ಟು ಅಂದರೆ ಬೆಂಗ್ಳೂರ್ಗೆ ಎಲ್ಲಾದ್ರು ಕರ್ಕೊಂಡು ಹೋಗ್ಬೇಕು ಇದು ಏನಾದರೂ ಆಪರೇಷನ್ ಆ ಥರ ಏನಾರ ಮಾಡಿ ಸರಿಪಡಿಸ್ಬೇಕು ಅನ್ನೋ ಒಂದು ವಿಷಯ ಗೊತ್ತಾಯ್ತು ನಮಗೆ ನನ್ನ ಫ್ರೆಂಡು ಇವಾಗ ಏನು ಮಾಡೋದು ಹಾಗೆ ಹೀಗೆ ಅಂತ ಕೇಳಿದ ನಾನು ಒಂದು ಮಾತು ಅಂದೆ ಈಗಿಂದ ನಮಗೆ ಕೆಲಸ ಶುರುವಾಗೋದು ಜವಾಬ್ದಾರಿ ಆಗುತ್ತೆ ನೋಡ್ತಾ ಇರು ಅಂತ ನಾನು ಬೆಂಗ್ಳೂರಿಗೆ ಕರ್ಕೊಂಡೋಗ್ತೀನಿ ಆಂಬ್ಯುಲೆನ್ಸಲ್ಲಿ ನೀನು ಬಾ ಅಂತ ಹೇಳಿ ಆ ಫ್ರೆಂಡಿಗೆ ಹೇಳ್ದೆ ಮತ್ತೆ ಆ ಫ್ರೆಂಡ್ ಬರಲಿಲ್ಲ ಅದು ಬೇರೆ ಕಥೆ ನಾನು ಹೋಗ್ತಾ ಹೋಗ್ತಾ ನನ್ನ ಇನ್ನೊಬ್ಬ ಫ್ರೆಂಡಿಗೆ ಮಾತಾಡಿ ಈ ಥರ ಈ ಥರ ಪರಿಸ್ಥಿತಿ ಆಗಿದೆ ಹಾಗೆಲ್ಲ ಹೇಳಿದ ಮೇಲೆ ಅವನು ಬೋರಿಂಗ್ ಆಸ್ಪೆಟ್ಲಲ್ಲಿ ಅದು ಅವ್ನಿಗೆ ಗೊತ್ತಿರೋ ಇನ್ಫ್ಲುಯೆನ್ಸಿಂದ ಅಥವಾ ಪ್ರಭಾವ ಬೀರಿ ಅಲ್ಲಿ ಈ ಥರ ಈ ಥರ ಬರ್ತಾ ಇದ್ದಾರೆ ಅಂತ ಹೇಳಿ ಅದು ಯಾರಿಗೋ ಸಾಮಾನ್ಯ ಕಾಂಪೌಂಡರೋ ಈ ಥರ ಅವರಿಗೆ ಮಾತಾಡಿ ಈ ಥರ ವಿಷಯ ಆಗಿದೆ ಒಬ್ರನ್ನು ಕರ್ಕೊಂಬರ್ತೀವಿ ಅದು ಏನಾರೂ ಆಗಬೇಕು ನಮ್ಗೆ ಗೊತ್ತಿಲ್ಲ ಯಾರು ಅಂತ ನಾವು ಹೋದ್ವಿ ಇಲ್ಲಿ ಗೌರ್ಮೆಂಟ್ ಆಸ್ಪೆಟ್ಲಲ್ಲಿ ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಮಾತ್ರ ಬರ್ಕೊಟ್ಟು ಬಟ್ ಏನಾಗಬೇಕು ಅನ್ನೋದು ಅವರಿಗೂ ಗೊತ್ತಿರ್ಲಿಲ್ಲ ಒಂದು ಒಳ್ಳೆ ಒಳ್ಳೆಯ ಹಾಸ್ಪೆಟ್ಲಿಗೆ ಕರ್ಕೊಂಡೋದರೆ ಆ ಅಪ್ಪ ಸರಿ ಹೋಗ್ಬೋದು ಅನ್ನೋ ಇದರಿಂದ ನಾವು ಕರ್ಕೊಂಡು ಹೋದ್ವಿ ವಾಸನೆ ಜಾಸ್ತಿ ಇತ್ತು ಆಂಬ್ಯುಲೆನ್ಸ್ ಕೂಡ ವಾಸನೆ ಇತ್ತು ಮತ್ತು ಆಂಬ್ಯುಲೆನ್ಸ್ ಇಳಿದೋದ ಮೇಲೆ ಅವರಿಗೆ ಅದನ್ನು ತೊಳ್ಕೊಳ್ಳೋದಕ್ಕೂ ಕೂಡ ತೊಳೆಯೋದಕ್ಕೆ ನಾವು ಹೆಚ್ಚು ಕಾಸು ಕೊಟ್ಟು ಎಲ್ಲ ಕಳಿಸಿ ಈ ಥರ ಎಲ್ಲ ನಡಿತು ಅಲ್ಲಿ ಹೋದ ಮೇಲೆ ಕೆಲವು ಹಾಸ್ಯ ಪ್ರಸಂಗಗಳು ನಡೆದವು ಆ ಥರ ಇದು ಇವು ನಡ್ಕೊಳ್ತಾ ಇದ್ದಿದ್ ರೀತಿ ಕೆಲವ್ರೆಲ್ಲ ಏನಾಗಿರ್ಬೋದು ಏನಾಗಿರ್ಬೋದು ಅಂತ ಹಲ್ವಾರು ಬಾರಿ ಆತನ ಪ್ರಶ್ನೆ ಮಾಡಿದ್ರು ಆತ ಒಂದೇ ಹೇಳ್ತಾನೆ ಆಸ್ಪೆಟಲ್ ಆಸ್ಪೆಟಲ್ ಅದು ಎಲ್ಲಿ ಏನಾಯಿತು ಏನಾಯಿತು ಅಂದರೆ ಹಾಸ್ಪೆಟಲ್ಲಲ್ಲಿ ಆಯಿತು ಅಂತ ಹೇಳ್ತಾ ಇದ್ದ ಕೆಲವ್ರು ಟ್ರೈನ್ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಅಂದ್ಕೊಂಡ್ರು ಇನ್ನು ಕೆಲವ್ರು ಹೊಡೆದಾಟದಲ್ಲಿ ಯಾರಾದ್ರೂ ಕತ್ತರಿಸಿರ್ಬೋದು ಅಂದ್ಕೊಂಡ್ರು ಇನ್ನು ಕೆಲವ್ರು ಬೇರೆದೆ ಬೇರೆದೇ ಅಂದ್ಕೊಂಡ್ರು ಆದರೆ ಒಬ್ಬ ಡಾಕ್ಟ್ರ್ ಮಾತ್ರ ಇದು ಒಂದು ಹುಲಿ ಅಟ್ಯಾಕ್ ಮಾಡಿದೆ ಇದು ಒಂದು ವೈಲ್ಡ್ ಎನಿಮಲ್ ಅಟ್ಯಾಕ್ ಮಾಡಿದೆ ಅಂತನೇ ಪ್ರತಿಪಾದಿಸ್ತಾ ಇದ್ದರು ಅದಕ್ಕೆ ನ ನಾವು ಇಷ್ಟೆಲ್ಲ ಓಡಾಡ್ತಾ ಇದ್ದಿದ್ ನೋಡಿ ನಮಗೆ ಕೆಲವ್ರು ಹೊಸದಾಗಿ ಡಾಕ್ಟ್ರ್ ಆಗಿರೋ ಹುಡುಗರೆಲ್ಲ ನಮಗೆ ಕೆಲವ್ರು ಬೈದರು ಕೆಲವ್ರು ಸಪೋರ್ಟ್ ಮಾಡ್ದ್ರು ಇವ್ರು ಯಾರೋ ಗೊತ್ತಿಲ್ಲದೇ ಇರೋ ಕರ್ಕೊಂಬಂದಿದ್ರ ಪರವಾಗಿಲ್ಲ ನೋಡೋಣ ಅಂತ ಆದರೆ ಅವ್ರು ಬಂದು ಕ್ಲೀನ್ ಮಾಡ್ಬೇಕಾದ್ರೆ ಹುಳ ತುಂಬ ಹುಳು ಬಿದ್ದಿತ್ತು ಅದು ಅಂದರೆ ಅದು ಆ ಡಾಕ್ಟ್ರಗಳಿಗೇ ಅದೊಂದು ಫಸ್ಟ್ ಟೈಮ್ ಅವ್ರ ಜೀವನದಲ್ಲೇ ಅವ್ರ ಪ್ರೊಫೆಷನ್ನಲ್ಲೇ ಈ ಥರದ್ದು ನೋಡ್ತಾ ಇರೋದೇ ಫಸ್ಟ್ ಟೈಮ್ ಅನ್ನೋ ಥರ ಅವ್ರು ಅಂದರೆ ಇಷ್ಟು ಆಗಿ ಕೂಡ ಒಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂದರೆ ಆ ಕೈ ಗ್ಯಾಂಗ್ರಿನ್ನಾಗಿ ಇನ್ನು ಕೆಲವು ದಿನಗಳಲ್ಲಿ ಆ ಅಪ್ಪ ಸತ್ತೋಗಿರೋನು ಎಲ್ಲಾದರೂ ಆ ಥರದ ಒಂದು ಪರಿಸ್ಥಿತಿ ನಮ್ಮ ಕಣ್ಣಿಗ್ ಕಾಣಿಸಿತ್ತು ನಮಗೆ ಎಲ್ಲರೂ ಹೇಳಿದ್ದಂದರೆ ಅದೇ ಆಗಲೇ ಮಾತಾಡಿದಂಗೆ ಒಬ್ಬ ಡಾಕ್ಟ್ರು ವೈಲ್ಡ್ ಎನಿಮಲ್ ಅಟ್ಯಾಕ್ ಅಂದಾಗ ಅದು ಅವ್ರ ಅವ್ರ ಹೆಡ್ ಒಬ್ರು ಬಂದರು ಅವ್ರು ಬಂದು ಹಿಂದಿಯಲ್ ಕೇಳಿದ್ರು ಏನಾಗಿದೆ ಅಂದರೆ ಅವರು ಆಸ್ಪೆಟಲ್ ಮೇ ಹುವಾ ಹಾಸ್ಪೆಟಲ್ ಮೇ ಹುವಾ ಅಂದಾಗ ಯಾರೋ ನಿಮ್ಮಂಥ ಡಾಕ್ಟ್ರೇ ಮಾಡಿರ್ತಾರೆ ಅಂತ ಅವ್ರನ್ನ ಚೇಡಿಸಿದ್ರು ಅದಾದ ನಂತರ ಡಾಕ್ಟರ್ಸೆಲ್ಲ ನಮ್ಗೆ ಹೇಳಿದ್ ಏನಂದರೆ ಇದನ್ನು ಕೈನ ತೋಳ್ವರೆಗೂ ಕಟ್ ಮಾಡಬೇಕು ಅದೇ ಗ್ಯಾಂಗ್ರೇನ್ ಆಗಿದೆ ಕಟ್ ಮಾಡಬೇಕು ಅಂದ್ಬಿಟ್ಟು ಮಾಡಿ ಅದಾದ ಮೇಲೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟು ಗುಣ ಹೊಂದ್ಬೋದು ಅಂತ ಹೇಳದ್ರು ಇದಕ್ಕೆ ಯಾರು ಹೊಣೆ ಅಂತ ಯಾರೂ ಇಲ್ಲ ಸರ್ ನಾವು ಏನು ಮಾಡೋದು ಅಂತ ನೀವೇ ಹೇಳ್ಬೇಕು ಅಂದಾಗ ಅವ್ರು ಆ್ಯಕ್ಚುಲಿ ಅಲ್ಲಿ ನಮಗೆ ಅನ್ಸಿದ್ದು ಏನಂದರೆ ನಾವು ಅಷ್ಟೆಲ್ಲ ಕಷ್ಟಪಟ್ಟು ನೈಟೆಲ್ಲ ಅವ್ನ ಇಟ್ಟುಕೊಂಡ್ವಿ ನೆಕ್ಸ್ಟ್ ದಿವ್ಸ ಬಂದಿದ್ದು ಆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬಂದಿತ್ತು ಅವ್ನು ನೈಟೆಲ್ಲ ಅವ್ನಿಗೆ ಬ್ಯಾಂಡೇಜ್ ಮಾಡಿ ಕೈನ ನಾವು ಗಾ ಅವ್ನು ತೆಗೆದ್ ಬಿಡ್ತಾ ಇದ್ದ ಅವನಿಗೆ ನವೆ ಆಗ್ತಿದ್ದಿಂದ ಅವ್ನು ತಗೆದ್ ಬಿಡ್ತಾ ಇದ್ದ ಹಂಗಾಗಿ ನಾವು ನೈಟೆಲ್ಲ ಅವ್ನಿಗ್ ಕಾವಲಿದ್ದು ಅದೊಂದು ಹೊಸ ಅನುಭವ ಅದು ಜೀವನ್ದಲ್ಲಿ ಎಲ್ರಿಗೂ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ಪಕ್ಕದ ಬೆಡ್ಡಲ್ಲಿ ನಾನು ಮಲಗಿದ್ದು ನನ್ನ ಫ್ರೆಂಡು ಕೂಡ ಮಲಗಿದ್ದು ಜೊತೆಯಲಿದ್ದು ನಾನು ಎದ್ದಿದ್ದಾಗ ಅವ್ನು ಮಲ್ಗಿರೋದು ಅವ್ನು ಮಲ್ಗಿದ್ದಾಗ ನಾನು ಎದ್ದಿರೋದು ಈ ಥರ ಅವನ ಬ್ಯಾಂಡೇಝ್ ತೆಗೀದಿರೋ ಥರ ನೋಡ್ಕೋಬೇಕು ಬ್ಯಾಂಡೇಜ್ ತೆಗೆದ್ರ್ ಏನಾಗತ್ತೆ ಇಡೀ ವಾರ್ಡೆಲ್ಲ ವಾಸನೆ ಆಗೋದು ಅವ್ನಿಗ್ ಬೀಡಿ ಬೇಕು ಬೀಡಿ ಬೇಕು ಬೀಡಿ ಸೇದೋ ಚಾಳಿ ಈ ಥರ ಎಲ್ಲ ಒಂದು ಆ ಪ್ರಸಂಗಗಳ ನಡುವೆ ಬೆಳಿಗ್ಗೆ ಬಂದಾಗ ಅವ್ರು ಹೇಳುದ್ರು ಈ ಥರ ಈ ಥರ ಆಗಿದೆ ನಮ್ಗೆ ಗೊತ್ತಿಲ್ಲ ಯಾರು ಅಂತ ಅಂದಾಗ ಸರಿ ಆಯ್ತು ಅವ್ರು ಒಂದೇ ಮಾತು ಅಂದರು ನೀವು ಇಲ್ಲಿಯವರೆಗೂ ಕರ್ಕೊಂಡ್ಬಂದು ನೀವು ಜವಾಬ್ದಾರಿ ಮೆರೆದಿದ್ದೀರ ಇನ್ನು ಮುಂದಕ್ಕೆ ನಾವು ಅದನ್ನು ನಾವು ನೋಡಿಕೊಳ್ತೀವಿ ನೀವು ಮತ್ತೆ ಏನಾಗುತ್ತೆ ಅಂತ ಕೂಡ ನಾವು ನಿಮಗೆ ತ ವಿಷಯ ಮುಟ್ಟಿಸ್ತೀವಿ ಅಂತ ಮತ್ತೆ ಏನಾಗುತ್ತೆ ಅಂತ ಅಂದಾಗ ಅವ್ರು ಆಪ್ರೇಷನ್ ಮಾಡಿ ಅವ್ರನ್ನ ಗುಣಪಡಿಸಿ ಒಂದು ಸಂಸ್ಥೆ ಇದೆ ಈ ಥರ ಅನಾಥರಾಗಿ ಅಂದರೆ ಅವ್ರಿಗೆ ಬುದ್ಧಿಭ್ರಮಣೆ ಕೂಡ ಕಮ್ಮಿ ಇತ್ತು ಒಂದು ವೇಳೆ ಆತ ತನಗೆ ಆಗಿರೋ ಆಘಾತದಿಂದ ನೊಂದಿರ್ಬೋದು ಹಾಗಾಗಿ ಆ ಅಪ್ಪ ಮರ್ತಿದ್ದನೋ ಇಲ್ಲ ಏನು ಮಾತಾಡಕ್ಕೂ ಭಯ ಇತ್ತೋ ಒಂಥರ ವಿಚಲಿತನಾಗಿ ಇದ್ದ ಸೊ ಅವ್ರು ಕೌನ್ಸಲಿಂಗ್ ಮಾಡಿ ಅವರು ನಿಜ ಗೊತ್ತಾಗಿ ಇಲ್ಲ ಅವ್ರು ಒಂದು ವೇಳೆ ಅವ್ರು ಯಾವ ಊರಿನವ್ರು ತಿಳ್ಕೊಂಡು ಒಂದು ವೇಳೆ ನಿಜ್ವಾಗ್ಲೂ ಅವ್ರ್ಗೆ ಎಲ್ ಹೋಗೋದು ಅಂತ ಗೊತ್ತಾಗದೇ ಇದ್ದಿದ್ ಪಕ್ಷ ಅವ್ರಿಗೆ ಆ ಸಂಸ್ಥೆಯೇ ಒಂದು ಸ್ಕಿಲ್ ಹೇಳ್ಕೊಟ್ಟೋ ಇಲ್ಲ ಮತ್ತೊಂದು ಹೇಳ್ಕೊಟ್ಟೋ ಇಲ್ಲ ಅವ್ರ ಜಾಗದಲ್ಲೇ ಒಂದು ವ್ಯವಸಾಯನೋ ಮತ್ತೊಂದೋ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರೋಂಥ ಒಂದು ಸಂಸ್ಥೆ ಈ ಸಂಸ್ಥೆಗೆ ನಾವು ತಲ್ಪಿಸ್ತೀವಿ ಅಂತ ಅವ್ರು ನಮಗೆ ಭರವಸೆ ಕೊಟ್ಟರು ಈ ಸಂಸ್ಥೆಗೆ ಭರವಸೆ ಕೊಟ್ಟರು ನಮ್ಗೆ ಇಷ್ಟೆಲ್ಲ ಭರವಸೆ ಕೊಟ್ಟಾದ ಮೇಲೆ ನಮಗೆ ಅನ್ಸಿದ್ದು ಏನಂದರೆ ಒಂದು ಆರೋಗ್ಯ ವ್ಯವಸ್ಥೆ ಮೇಲೇ ನಮಗೊಂದು ಮರ್ಯಾದೆ ಬಂತು ಕೆಲವು ಸರ್ತಿ ನಾವು ಬೈಕೊಳ್ತಿರ್ತೀವಿ ನಮ್ಗೆ ಏನೋ ಆಗಿದೆ ಏನೋ ಆಗಿದೆ ಅಂತ ನಮಗೆ ನಮಗೆ ಅಂದರೆ ನಮ್ಮ ಪರ್ಸ್ನಲ್ ಜೀವನದಲ್ಲೇ ಕೆಲವೊಂದು ಸಾರಿ ನಾವು ಎಮೋಷ್ನಲ್ಲಾಗಿ ಬಿಹೇವ್ ಮಾಡಿದಾಗ ಕೆಲವು ಕೆಲವು ನಡವಳ್ಕೆಗಳು ಡಾಕ್ಟ್ರ್ ನಡವಳ್ಕೆಗಳು ಆಸ್ಪತ್ರೆ ನಡವಳ್ಕೆಗಳು ನಮಗೆ ಇಷ್ಟ ಆಗೋದಿಲ್ಲ ಹಂಗಾಗೆ ನಾವು ಬೈಕೊಳ್ತಿರ್ತೀವಿ ಆದರೆ ಇದು ಯಾರೋ ನಮಗೆ ಸಂಬಂಧ ಇಲ್ಲದ ವ್ಯಕ್ತಿ ಹೋದಾಗ ನಾವು ಎಮೋಷನಲ್ ಅಲ್ಲದಿರೇ ನಾವು ಪ್ರ್ಯಾಕ್ಟಿಕಲಿ ನೋಡೋಕಾಯಿತು ವಿಷಯನ ಹಿಂಗಿಂಗ್ ಆಗ್ತಿದೆ ಅಂತ ಸೊ ನಮಗೆ ಅದೊಂದು ವ್ಯವಸ್ಥೆ ಮೇಲೆ ಕೂಡ ಒಂದು ನಂಬಿಕೆ ಬಂತು ಜೊತೆಗೆ ಆ ವ್ಯಕ್ತಿನ ನಾವು ಅಲ್ಲಿಗ್ ಕರ್ಕೊಂಡೋಗಿ ಅದು ಬರೇ ದುಡ್ಡು ಕೊಡ್ದಿರೆ ಒಂದು ಹಾಸ್ಪೆಟ್ಲಿಗೆ ಕರ್ಕೊಂಡೋಗೋಣ ಅಂತ ಅನಿಸಿದ್ದು ಒಂದು ಮಹತ್ವದ ನಿರ್ಧಾರ ಅಂತ ನನಗೆ ಅನಿಸುತ್ತೆ